ಪಕ್ಷಿಗಳ ಮನೆಯಿಂದಲದ ಇತ್ತಲೆ ಬರೋದಕ್ಕೆ ಯಾವುದೇ ರೀತಿ ಟಿಪ್ಸ್ಗಳು ಏನಿಲ್ಲ ಅದು ಪಕ್ಷಿಗಳಿಗೆ ತುಂಬ ಬೇಕಾದಂಥ ಆಹಾರ ಅಂದರೆ ಹಣ್ಣು ಹಣ್ಣುಗಳಿಗೆ ಅದು ಪ್ರಿಯೆ ಅದರದ್ದು ಯಾವಾಗಾದರೂ ಹಣ್ಣಿನ ಗಿಡ ಎಲ್ಲೇ ಇದ್ದರೂ ಹುಡುಕಿ ಹುಡಿಕಿಕೊಂಡು ಬರುತ್ತೆ ಹಾಗಾದ್ರೆ ಮತ್ತಿನ್ನು ಕಾಳು ಧಾನ್ಯಗಳು ಅಲ್ಲಿ ಇಲ್ಲಿ ಒಣಗ್ಸೋಕ್ಕೆ ಹಾಕಿದಾಗ ಅದು ಬರುವುದು ಸಹಜ ಮತ್ತು ಗದ್ದೆಗಳಲ್ಲಿ ಇರುವಾಗ ಭತ್ತ ಅದು ಇದು ತಿನ್ನೋದ್ಕೆ ಬರೋದು ಮಾಮೂಲಿ ಅದಕ್ಕೋಸ್ಕರ ಅದಕ್ಕೆ ಅದೇ ರೀತಿ ಬರೋದಿಲ್ಲ ಹಾಗಾಗಿ ನೋಡಿಕೊಳ್ಳೋಕ್ಕೆ ಅಂತ ಮಾಡಿಟ್ಟಿರ್ತಾರೆ ಆದರೆ ಈಗ ನಿಮ್ಮ ಹಿತ್ತಲಲ್ಲಿ ಬರೋದು ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಇಂಥವು ಬೆಳೆಸೋದು ಆವಾಗ ಆ ಪಕ್ಷಿಗಳು ಬಂದು ನಿಮ್ಮ ಹಣ್ಣಿನ ಮರಗಳಿಗೆ ಬರೋದು ಆಮೇಲೆ ಹೂವಿನ ಗಿಡಗಳು ಬಂದಾಗ ಅದನ್ನು ಸೌಂದರ್ಯ ನೋಡು ನೋಡುತ್ತಾ ಬಂದು ಬೇರೆ ಏನಾದರೂ ಆಹಾರಗಳನ್ನ ತಿನ್ನುವುದು ಅದೇ ರೀತಿ ಮಾಡುತ್ತದೆ ಅದರಿಂದ ನೀವು ನಿಮ್ಮ ಮನೆ ಹಿತ್ತಲಿನಲ್ಲಿ ಆದಷ್ಟು ಮರ ಗಿಡಗಳನ್ನು ಬೆಳೆಸುವುದು ಒಂದು ಪ್ರಕೃತಿಯನ್ನು ಮಾಡಿಕೊಂಡರೆ ಅದು ನಿಮಗೆ ಇದು ಮತ್ತು ಮನೆ ಇದ್ದವರಿಗೆ ಒಂದು ಲೋಟದಲ್ಲಿ ನೀರು ಸ್ವಲ್ಪ ಧಾನ್ಯ ಇಡುವುದು ರೂಢಿ ಮಾಡಿದ್ದರೆ ಅದು ಆವಾಗ ಆವಾಗ ಬಂದು ಅದನ್ನು ತಿಂದು ಹೋಗುವುದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದರಿಂದ ನೀವು ಸ್ವಲ್ಪ ಪಕ್ಷಿಗಳನ್ನು ಸಂಗ್ ಸಂತತಿ ಆಗಿ ಅದು ಅದರನ್ನ ಪಕ್ಷಿಗಳ ನಾಶ ಆಗುವುದನ್ನ ಕಾಪಾಡಿಕೊಳ್ಳಬಹುದು ಅದು ಇನ್ನು ಬೇರೆ ರೀತಿಯಲ್ಲಿ ಪಕ್ಷಿಗಳಿಗೆ ನೀವು ಅಂದರೆ ಆ ರೀತಿ ಯಾವ ಕೆಲವು ಪಕ್ಷಿಗಳನ್ನ ಸಾಕುವುದು ಆಮೇಲೆ ಪಕ್ಷಿಗಳನ್ನು ಬ್ರೀಡ್ ಮಾಡಬಹುದು ಅಂದರೆ ಅದರ ಸಂತತಿಯನ್ನು ಯೂಸ್ ಮಾಡಿ ಮೊಟ್ಟೆಗಳನ್ನು ಬೇರೆ ರೀತಿಯಲ್ಲಿ ಇದೆ ಭಾಳ ರೀತಿಯಲ್ಲಿ ಇದ್ದಾವೆ ಅದೇ ರೀತಿ ಅದನ್ನ ಸಾಕ್ಕೋಬೋದು ಅವೆಲ್ಲ ಮಾಡಿಕೊಂಡು ಪಕ್ಷಿಗಳನ್ನು ನಾಶವಾಗುವುದನ್ನು ಕಾಪಾಡಿಕೊಳ್ಳಬಹುದು